ನಮ್ಮ ದಿನೋಪಯೋಗಿ ವಸ್ತುಗಳಲ್ಲಿ ಚಾಕು ಸಹ ಒಂದು ಚಾಕು ಅನ್ನೋ ಹೆಸರನ್ನು ಕೇಳಿಸ್ಕೊಂಡ್ರೇನೆ ಅದೊಂಥರ ಮೈ ಜುಮ್ ಅಂತ ಅನ್ಸುತ್ತೆ ಭಯ ಅಂತ ಅನ್ಸುತ್ತೆ ಮತ್ತು ಇನ್ನೊಂದು ಅಷ್ಟೆ ನಾವು ಈ ಚಾಕುನ ತುಂಬ ಹುಷಾರಾಗಿ ಯಾರ ಕೈಗೂ ಸಿಗದೇ ಇರೋಂಗೆ ಜೋಪಾನ ಮಾಡಿ ಇಡ್ತೀವಿ ಆದರೆ ಒಳ್ಳೆ ವಸ್ತುಗಳನ್ನು ನಾವು ಎಲ್ಲರಿಗೂ ಕೈೆಗೆ ಸಿಗೋ ಹಾಗಿಡ್ತೀವಿ ಈ ಹೂವು ಇರ್ಬೋದು ಅಥವಾ ಬೇರೆ ಇನ್ಯಾವ್ದಾದ್ರೂ ಒಳ್ಳೆ ಒಳ್ಳೆ ವಸ್ತುಗಳಿರ್ಬೋದು ಇದೆಲ್ಲ ಎಲ್ಲರ ಕೈಗೂ ಸಿಗಬೇಕು ಅಂತ ಇಡ್ತೀವಿ ಚಾಕೂನ ಯಾಕೆ ಮುಚ್ಚಿಡ್ತೀವಿ ಅಂತಂದರೆ ಅದರಿಂದ ಅಪಾಯ ಹೆಚ್ಚಾಗುತ್ತೆ ಅಂತ ಒಂದು ನಮಗೆ ಗೊತ್ತಿರಲ್ಲ ತುಂಬ ಒಳ್ಳೆ ಅಡುಗೆ ಮಾಡಬೇಕು ಅಂತ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿರ್ತೀವಿ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಕೈಯ್ಯೇ ಕುಯ್ಕೊಂಡ್ಬಿಟ್ಟಿರುತ್ತೆ ಆ ಕೈ ಕುಯ್ಕೊಂಡರೆ ಪರ್ವಾಗಿಲ್ಲ ಆ ರಕ್ತದಲ್ಲಿ ಇನ್ಫೆಕ್ಷನ್ಸು ತುಂಬ ಜಾಸ್ತಿ ಇರೋರ ಕೈಯ್ಯನ್ನು ಕುಯ್ಕೊಂಡ್ಬಿಟ್ಟರು ಅನ್ನೋದಾದರೆ ಅದು ಬೇರೆಯವ್ರಿಗೆ ಸ್ಪ್ರೆಡ್ಡಾಗ್ತಕ್ಕಂಥ ಅವ್ಕಾಶವೂ ಇರುತ್ತೆ ಇದಿಷ್ಟೇ ಅಲ್ಲ ಇದು ಚಾಕು ಅನ್ನೋ ಒಂದು ಹರಿತವಾಗಿರ್ತಕ್ಕಂಥ ವಸ್ತು ಅಂಥೇಳಿ ತಗೊಂಡರೆ ಎಂತವ್ರಿಗೂ ಭಯ ಮತ್ತೆ ಕೆಲವರು ಬೇಕಾಗಿನೇ ಈ ಚಾಕುನ ತೊಂದರೆ ಆಗಲಿ ಅಂತಲೇ ಬಳಸಲ್ಲ ಕೈಯ್ಯಲ್ಲಿಡ್ಕೊಂಡು ಹೋಗ್ತಿರ್ತಾರೆ ಏನೋ ಗಾಬರಿಯಲ್ಲಿ ಇರ್ತಾರೆ ಅಡುಗೆ ಮಾಡ್ತಿರ್ಬೇಕಾದ್ರೆ ಹೋಗ್ತಿರ್ಬೇಕಾದ್ರೆ ಆ ಟೆಂಕ್ಶನಲ್ಲಿ ಎಲ್ಲಿ ಯಾರಿಗೆ ತಗಲುತ್ತೆ ಅಂತಲೂ ಗೊತ್ತಾಗಲ್ಲ ತಗ್ಲಿಬಿಡುತ್ತೆ ಅವರಿಗೆ ಪ್ರಾಣ ಹೋಗ್ತಕ್ಕಂಥ ಅವಕಾಶನೂ ಬಂದರೂ ಬಂದ್ಬಿಡ್ಬೋದು ಇನ್ನು ಕೆಲವರು ಭಯ ಇಡ್ಸೋಕ್ಕೆ ಅಂತ ಸುಮ್ಮನೆ ಜೋಕ್ ಮಾಡೋಕ್ಕೆ ಅಂತ ಚಾಕುದಲ್ಲಿ ಆಡ್ತಿರ್ತಾರೆ ಅದು ಅವ್ರ ಪ್ರಾಣಕ್ಕೇ ಕಂಟಕ ತಂದ್ಬಿಡುತ್ತೆ ಮತ್ತು ಈ ಮದುವೆ ಸಮಾರಂಭ ಇಂಥ ಸಂದರ್ಭದಲ್ಲೆಲ್ಲ ಸೊ ಇದ್ರ ಬಳಕೆ ಹೆಚ್ಚಾಗಿರುತ್ತೆ ಚಾಕು ಬಳಕೆ ಉದಾಹರಣೆಗೆ ಬಾಳೆದಿಂಡು ಕಟ್ ಮಾಡಬೇಕು ಅನ್ನೋದಾದರೆ ತಳಿರು ತೋರಣಗಳನ್ನ ಕಟ್ಟಬೇಕು ಅನ್ನೋದಾದರೆ ಈ ಚಾಕು ತುಂಬ ಮುಖ್ಯ ಆದರೂ ಅದೇ ಉಪ್ಯೋಗಕ್ಕಷ್ಟೆ ಆಗಲ್ಲ ಈ ಮದುವೆ ಸಮಾರಂಭ ಜನಜಂಗುಳಿ ಹೆಚ್ಚಾಗಿರುವಾಗ ಮಾತುಕತೆ ಬರುತ್ತೆ ಜಗಳ ಆಗುತ್ತೆ ಒಬ್ಬರನ್ನೊಬ್ಬರು ನೋಡಿದ್ರೆ ವೈಮನಸ್ಸಿರುತ್ತೆ ಮಾತು ಮಾತು ಬೆಳೆದಾಗ ಅದು ಅದು ವಿಕೋಪಕ್ಕೆ ಹೋಗ್ತಕ್ಕಂಥ ಒಂದು ಅವಕಾಶ ಇರುತ್ತೆ ಅಂಥ ಸಂದರ್ಭದಲ್ಲಿ ಕೋಪಿತ ಯಾವ ವ್ಯಕ್ತಿ ಯಾರಿರ್ತಾನೆ ಅವ್ನು ಕೈಗೆನೇ ಚಾಕು ಸಿಕ್ತು ಅನ್ನೋದಾದರೆ ಎಲ್ಲೆಲ್ಲಿ ಯಾರ್ಯಾರ್ನ ಹರಿದಾಕ್ಬಿಡ್ತಾನೆ ಅದು ಕೂಡ ಗೊತ್ತಾಗಲ್ಲ ಹಾಗಾಗಿ ಈ ಚಾಕು ಅನ್ನೋದಿದೆಯಲ್ಲ ಇದನ್ನ ತುಂಬ ಎಚ್ಚರಿಕೆಯಿಂದ ಜೋಪಾನವಾಗಿ ಜಾಗೃತವಾಗಿಡಬೇಕಾಗುತ್ತೆ ನಾವು ಮತ್ತೆ ಮಕ್ಕಳ ಕೈಗೂ ಅಷ್ಟೇ ಸಿಗುವ ಹಾಗೆ ಇಡಬಾರ್ದು ಎಳೆ ಮಕ್ಳಿಗೆ ಏನು ಗೊತ್ತಿರುತ್ತೆ ಇದರಿಂದ ಉಪಯೋಗನ ಅನುಪಯೋಗನ ಏನೂ ಗೊತ್ತಾಗಲ್ಲ ಅವ್ರು ಎತ್ಕೊಂಡು ಆಟ ಆಡ್ತಾಯಿರ್ತಾರೆ ಮತ್ತೆ ಕೆಲವು ಸಲ ಮನೇನಲ್ಲಿ ತುಂಬ ಜನ ಇರುವಾಗ ಒಬ್ಬೊಬ್ಬರೆ ಕೆಲಸ ಮಾಡೋರಿದ್ದರೆ ಹೆಂಗಸ್ರು ಏನು ಮಾಡ್ತಾರೆಂದ್ರೆ ತರ್ಕಾರಿ ಹೆಚ್ಚಿದ್ದಾದ್ಮೇಲೆ ಅದನ್ನ ಹಾಗೆ ಬಿಟ್ಟೋಗ್ಬಿಡ್ತಾರೆ ಅವಾಗ ಓಡಾಡುವಾಗ ಅಥ್ವಾ ನಡೆದಾಡುವಾಗ ಯಾರಾನ ಅದ್ರ ಮೇಲೆ ಬಿತ್ತು ಅಂದರೆ ಪ್ರಾಣವೇ ಹೊರ್ಟೋಗುತ್ತೆ ಈ ಎಲ್ಲ ಕಾರ್ಣಗಳನ್ನ ನೋಡಿದಾಗ ನಮಗೆ ಚಾಕುನ ಬಳಸೋದಕ್ಕಿಂತ ಚಾಕು ಬಳಕೆ ಮಾಡದೇಯಿರೋದೆ ತುಂಬ ಒಳ್ಳೇದು ಅಂತನ್ನಿಸುತ್ತೆ ಎಲ್ಲ ಆವಿಷ್ಕಾರಗಳು ನೋಡಿದಾಗ ಒಳ್ಳೆ ಒಳ್ಳೆ ಬೆಳವಣಿಗೆ ಬರ್ತಾಯಿದೆ ಹೊಸ ಹೊಸ ಇನೋವೇಶನ್ನಾಗಿ ಸೃಜನಶೀಲವಾಗಿ ಎಲ್ಲದನ್ನು ತಯಾರು ಮಾಡಿ ಕಂಡಿಡಿತಾಯಿದ್ದಾರೆ ಆದರೆ ಈ ಚಾಕು ಅನ್ನೋ ವಿಚಾರ ಬಂದರೆ ನಮ್ಮ ತಾತ ಮುತ್ತಾತರ ಕಾಲದಿಂದ ಹೇಗಿದೆಯೋ ಹಾಗೇ ಇದೆ ಅದರಲ್ಲಿ ಏನು ಹೊಸ ಅನ್ವೇಷಣೆಗಳು ಬಂದೇ ಇಲ್ಲ ಮತ್ತೆ ಇನ್ನೊಂದು ಅದು ಬೇರೆಯವ್ರಿಗೆ ಅಪಾಯ ಮಾಡದೇ ಇರೋ ಥರ ಎಚ್ಚರಿಕೆ ವಹಿಸೋ ಯಾವ ಜಾಗೃತ ಕ್ರಮಗಳನ್ನೂ ಸಹ ನಮ್ಮ ಕಣ್ಣಿಗೆ ಕಾಣಿಸ್ತಾಯಿಲ್ಲ ಹಾಗಾಗಿ ನಾವು ಅಡುಗೆ ಮನೆ ಇರಬಹುದು ಅಥ್ವಾ ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡೋಂಥ ಸಂದರ್ಭಗಳಲ್ಲಿ ಇರ್ಬೋದು ಈ ಚಾಕುಗಳನ್ನ ನೋಡಿದ ತಕ್ಷ್ಣ ಕಣ್ಣಿಗೆ ಕಾಣೋ ಹಾಗಿಡಬಾರ್ದು ಯಾರಿಗಾದ್ರೂ ಸುಲ್ಭವಾಗಿ ಸಿಕ್ಬಿಡುತ್ತೆ ಅನ್ನೋ ಥರ ಸಿಗೋ ಹಂಗೆ ಇಡಬಾರ್ದು ಅದನ್ನು ಯಾರಾದರೂ ಮನೆಯಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಮುಚ್ಚಿಟ್ಟಿರಬೇಕು ಯಾರ ಕೈಗೂ ಸಿಗದೇ ಇರೋ ಥರ ಮತ್ತು ಇದನ್ನು ಬಳಕೆ ಮಾಡ್ತಿರಬೇಕಾದ್ರೂ ಅಷ್ಟೇ ಎಚ್ಚರಿಕೆಯಿಂದ ಬಳಕೆ ಮಾಡಬೇಕು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಷ್ಟೇ ಅದು ನಮ್ಮ ದೇಹದ ಭಾಗಗಳಿಗೇನೆ ತೊಂದರೆ ಮಾಡ್ಬಿಡುತ್ತೆ ನಾವೇ ಗಮನಿಸಿದಾಗೆ ಇತ್ತೀಚಿಗೆ ಮನೆಯಲ್ಲೇ ಅಣ್ಣ ತಮ್ಮಂದಿರ ಮದುವೆ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಪ್ರಾರಂಭ ಆಗ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ ಅವರು ಕೋಪವಾಗಿದ್ದಾಗ ಏನಾರ ಸಿಕ್ತಾ ಏನಾರ ಸಿಗುತ್ತಾ ಅಂತ ಹುಡುಕ್ತಾಯಿರ್ತಾರೆ ಅವರಿಗೆ ಚಾಕುನೋ ಇನ್ನೇನೋ ಮತ್ತೆ ಈ ಥರ ಶಾರ್ಪ್ ಆಬ್ಜೆಕ್ಟ್ ಸಿಕ್ತು ಅನ್ನೋದಾದರೆ ಕಥೆ ಮುಗೀತು ಅಣ್ಣನಲ್ಲಿ ತಮ್ಮನೋ ಇಲ್ಲ ತಮ್ಮನಲ್ಲಿ ಅಣ್ಣನೋ ಯಾರಾನ ಒಬ್ಬರೇ ಉಳೀತಾರೆ ಅದು ಹೋದ್ರೆ ಹಾಳಾಗೋಗಲಿ ಅಷ್ಟಕ್ಕೆ ಉಳಿಯತ್ತಾಯಿಲ್ಲ ಅವರು ಕೊಲೆ ಮಾಡಿದ್ದಾದಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ ನಾನು ದುಡುಕ್ಬಿಟ್ಟೆ ತಪ್ಮಾಡ್ಬಿಟ್ಟೆ ಅಂತ ಅವರು ಕೋಪ ಬಂದು ದುಡುಕೋ ಸಂದರ್ಭದಲ್ಲಿ ಈ ಥರದ್ದು ಚಾಕು ಅಂತ ವಸ್ತುಗಳು ಸಿಗ್ದಿದ್ದಿದ್ದರೆ ಏನು ಸಮಸ್ಯೆಯೇ ಆಗೋದಿಲ್ಲ ಇದಿಷ್ಟೇ ಅಲ್ಲ ಕೆಲವು ಸಲ ಏನು ಮಾಡ್ತೀವಿ ಅಡುಗೆ ಮನೆ ವಸ್ತುಗಳನ್ನ ಹಾಕುವಾಗ ಸಣ್ಣ ಸಣ್ಣ ಚಾಕುಗಳನ್ನ ಸಹ ಡಸ್ಟ್ಬಿನ್ನಲ್ಲಿ ಬಿಸಾಕಿ ಬಿಡ್ತೀವಿ ಹೊರಗಡೆ ರೇವ್ ಅಂತ ಕರೀತಾರೆ ಅಂದರೆ ಬಯ್ಲಿಗೆ ಬಿಟ್ಟಿರ್ತಾರೆ ಹಸುಗಳನ್ನು ಅವೇನು ಮಾಡ್ತವೆ ಅಲ್ಲಿ ಇಲ್ಲಿ ಬಿಸಾಕಿರ್ತಕ್ಕಂಥ ತರ್ಕಾರಿಗಳನ್ನ ಸೊಪ್ಪುಗಳನ್ನ ಇವೆಲ್ಲ ಸಿಗೋದು ಡಸ್ಟ್ಬಿನ್ಗಳು ಅಲ್ಲಿ ಇಲ್ಲಿ ಹಾಕಿರೋ ಅಂಥದ್ರಲ್ಲೇ ತಿಪ್ಪೇಲಿ ಬಂದು ತಿನ್ಬೇಕಾದ್ರೆ ಈ ಸಣ್ಣ ಸಣ್ಣ ಚಾಕುಗಳನ್ನ ನೋಡದಿರಾ ಅವು ತಿಂದ್ಬಿಡ್ತಾವೆ ತಿಂದಾಗ ಏನಾಗುತ್ತೆ ಅವುಗಳಿಗೆ ಗಂಟಲುಗಳಿಗೆ ಹರ್ಕೊಂಡೋಗೋದು ಅಥ್ವಾ ನೇರವಾಗೋಗಿ ಅದರದ್ದು ದೇಹದ ಒಳಗಿನ ಭಾಗಗಳಿಗೆ ಚುಚ್ಕೊಂಡ್ಬಿಡೋದು ಅದರಿಂದ ಅವು ಸಾವನ್ನಪ್ತಾವೆ ಇದರಿಂದ ಎಷ್ಟು ದೊಡ್ಡ ನಷ್ಟ ಆಗುತ್ತೆ ಅನ್ನೋದಾದರೆ ಒಂದು ಹಸುವಿನ ಪ್ರಾಣವೇ ಹೋಗುತ್ತೆ ಅದಕ್ಕೆ ಸಾವ್ರಾರು ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂಥ ಅವರ ಮಾಲೀಕ ಏನಿರ್ತಾರೆ ಆ ಹಸುವನ್ನು ಸಾಕ್ತಕ್ಕಂಥವರು ಅವ್ರಿಗೂ ಸಹ ಸಮಸ್ಯೆ ಆಗುತ್ತೆ ನೋಡಿ ಈ ಒಂದು ಸಣ್ಣ ಚಾಕು ಅಂತ ನಾವು ಕರಿತೀವಿ ಇದರಿಂದ ಎಷ್ಟೆಷ್ಟೆಲ್ಲ ತೊಂದರೆ ಆಗುತ್ತೆ ಪ್ರಾಣಗಳೇ ಹಾನಿ ಆಗೋಗ್ಬಿಡುತ್ತೆ ಅದರಲ್ಲೂನು ಪ್ರಮುಖವಾಗಿ ಹೇಳ್ಬೇಕಾದರೆ ಈ ಹೋಟೆಲ್ಸು ಬೇಕ್ರಿ ಅಡುಗೆ ಮನೆ ಇಂತಹ ಜಾಗಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾಯಿರ್ತಾರೆ ಮತ್ತು ಇತ್ತೀಚೆಗೆ ಕೆಲವು ಕಡೆ ಇವುಗಳನ್ನು ಗುರುತಾಗಿಟ್ಕೊಳ್ತಾರೆ ಈ ಕಳ್ಳರು ಅಷ್ಟೇ ಕಳ್ಳತನ ಮಾಡಬೇಕಾದ್ರೆ ಅವರೇನು ಗನ್ಗಳನ್ನ ಇಟ್ಕೊಂಡು ಬರಲ್ಲ ಚಾಕುಗಳನ್ನ ಇಟ್ಕೊಳ್ಳೋದು ಕಳ್ಳತನ ಮಾಡೋಕೆ ಬಂದವ್ರು ಏನು ಮಾಡ್ತಾರೆ ಕುತ್ಗೆಗೆ ಚಾಕು ಇಟ್ಬಿಡ್ತಾರೆ ಕುಯ್ದು ಬಿಡ್ತೀನಿ ಅದು ಕೊಡು ಇದು ಕೊಡು ಅಂಥೇಳಿ ಕಿತ್ಕೊಂಡೋಗ್ಬಿಡ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಬ್ಲಾಕ್ಮೇಲ್ ಮಾಡೋದು ಉದಾಹರಣೆಗೆ ಹೇಳ್ಬೇಕಾದ್ರೆ ರೀಸೆಂಟಾಗೆ ನಾನು ಪೇಪರಲ್ಲಿ ಒಂದು ಓದಿದೆ ಈ ಟ್ರಾನ್ಸ್ಜೆಂಡರ್ ಮಂಗಳಮುಖಿಯರು ತೃತೀಯಲಿಂಗಿಯರು ಅಂತ ಏನು ಕರಿತೀವಿ ಅವ್ರು ಪಾಪ ಊರು ಒಳಗಡೆ ಅವರಿಗೆ ವಾಸ ಮಾಡೋದಕ್ಕೆ ಜಾಗ ಕೊಡಲ್ಲ ಹಾಗಾಗಿ ಊರಿನ ಹೊರಗಡೆ ಈ ಹೆದ್ದಾರಿಗಳಲ್ಲಿ ಮತ್ತೆ ಊರ ಹೊರಗಡೆ ಇರ್ತಕ್ಕಂಥ ಜಾಗಗಳ್ನ ಒಂದು ಹತ್ತು ಹದ್ನೈದು ಜನ ಐದರಿಂದ ಹತ್ತು ಜನ ಸೇರಿ ಅವರು ಭಿಕ್ಷಾಟನೆ ಮಾಡಿದ ದುಡ್ಡನ್ನ ಲೈಂಗಿಕ ವೃತ್ತಿ ಮಾಡಿದ ದುಡ್ಡನ್ನ ತೊಗೊಂಬಂದು ಅಲ್ಲಿ ಹಾಕೊಂಡು ಬಂಡವಾಳ ಹಾಕಿ ಮನೆ ಮಾಡ್ಕೊಂಡಿರ್ತಾರೆ ಅದು ಹೆಚ್ಚು ದುಬಾರಿ ಬಾಡಿಗೆ ಅವರು ಸೆಕ್ಸ್ ವರ್ಕ್ ಮಾಡೋ ಜಾಗದಲ್ಲಿ ಕಳ್ರೇನು ಮಾಡ್ತಾರೆ ಹೋಗೋದು ಕತ್ತಿಗಳು ಕತ್ತಿಗಿಡೋದು ಅವ್ರು ಸೆಕ್ಸ್ ವರ್ಕಿಂದ ದುಡ್ದಿರ್ತಕ್ಕಂಥ ದುಡ್ಡನ್ನೆಲ್ಲ ಕಳ್ಳತನ ಮಾಡ್ಕೊಂಡು ಕೊಳ್ಳೆ ಹೊಡ್ಕೊಂಡೋಗೋದು ನೋಡಿದ್ರೆ ಎಂಥದಕ್ಕೆ ಬಳಕೆ ಆಗ್ತಿದೆ ಚಾಕು ಮತ್ತು ಇನ್ನೊಂದು ಪೋಲೀಸ್ ಸ್ಟೇಷನ್ನಲ್ಲಿ ಯಾರನ್ನಾದ್ರು ಅನುಮಾನಿಸಬೇಕು ಅನ್ನೋದಾದರೆ ಆ ಸ್ಟೂಡೆಂಟಾಗಲಿ ಅಥ್ವಾ ಅವ್ರ್ಗೆ ಸಿಕ್ದಂಥ ಒಬ್ಬ ದೊಡ್ಡ ಯಜಮಾನಪ್ಪ ಆಗಲಿ ಅಥ್ವಾ ಪಾದಚಾರಿ ಆಗಲಿ ಅವ್ರ ಮೇಲೆ ಅನುಮಾನ ಬಂದಾಗ ಜೋಬ್ ಹುಡುಕಿದಾಗ ಅವರಿಗೇನಕ್ಕೋಸ್ಕರ ಬಟನ್ ಚಾಕು ಇಟ್ಟಿರ್ತಾರೋ ಚಿಕ್ಕ ಚಾಕು ಇಟ್ಟಿರ್ತಾರೋ ಗೊತ್ತಿಲ್ಲ ಆದರೆ ಸಿಕ್ಬಿಡ್ತು ಅಂದರೆ ಪೊಲೀಸವ್ರ ದೃಷ್ಠಿಯಲ್ಲಿ ಅವನೇನೋ ದೊಡ್ಡ ಕಳ್ಳ ಇವನು ಕೊಲೆಗಾರ ಕೊಲೆ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದಾನೆ ಅಂಥೇಳಿ ಅವ್ರ ಮೇಲೆ ಕೇಸ್ ಮಾಡ್ತಕ್ಕಂಥ ಅವಕಾಶಗಳಿರುತ್ತೆ ಇವಾಗ ನಾವು ಅದೇ ಹತ್ತಿ ಇಟ್ಕೊಂಡೋದರೆ ಅಥ್ವಾ ಇನ್ನೇನೋ ಬೇರೆ ವಸ್ತುಗಳನ್ನ ನಾವು ಜೊತೆಲಿಟ್ಕೊಂಡೋದರೆ ಯಾರು ನಮ್ಮನ್ನು ಅರೆಸ್ಟ್ ಮಾಡಲ್ಲ ಆದರೆ ಚಾಕು ಇಟ್ಕೊಂಡೋಗಿ ಪೊಲೀಸವ್ರ ಮುಂದೆ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ನೂರೊಂದು ಕೇಸ್ ಹಾಕ್ಬಿಡ್ತಾರೆ ಈ ರೀತಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಆ ವ್ಯಕ್ತಿ ಹತ್ತಿರ ಇರ್ತಕ್ಕಂಥ ಚಾಕು ಇಂದಲೇ ನಿರ್ಧಾರ ಆಗ್ಬಿಡುತ್ತೆ ಇದಿಷ್ಟೇ ಅಲ್ಲ ಅದು ಯಾವ ಕಾರಣಕ್ಕೋಸ್ಕರ ಬಳಕೆ ಮಾಡೋಕ್ಕೆ ಅಂಥೇಳಿ ಚಾಕುನ ಬಳಸ್ತಾಯಿರ್ತಾರೋ ಅದೇ ಕಾರಣಕ್ಕೆ ಬಳಕೆ ಮಾಡೋಕೆ ತಂದರೂ ಸಹ ಸುಮಾರು ನಷ್ಟಗಳಾಗುತ್ತೆ ಹಾಗಾಗಿ ಈ ಚಾಕು ಅಂತಕ್ಕಂಥ ಒಂದು ವಸ್ತು ಮೇಲೆ ನನಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಇದನ್ನು ನೋಡಿದ ತಕ್ಷಣ ಮನದಲ್ಲಿ ಆತಂಕ ಭಯ ಪ್ರಾರಂಭ ಆಗುತ್ತೆ ಸಂಬಂಧಗಳನ್ನು ಹಾಳು ಮಾಡೋದಕ್ಕೆ ವ್ಯಕ್ತಿಗಳನ್ನು ತುಂಬ ದೂರ ಮಾಡೋದಕ್ಕೆ ಮತ್ತೆ ದುಡುಕಿನಲ್ಲಿ ತೊಗೊಂಡಂಥ ತೀರ್ಮಾನಗಳನ್ನು ಆದಂಥ ಕೊಲೆನ ಸರಿಪಡಿಸೋಕ್ಕಾಗ್ದೇ ಇರೋ ಮಟ್ಟಕ್ಕೆ ಮಾನವನ ಕುಲವೇ ಒಂದು ರೀತಿ ಡ್ಯಾಮೇಜ್ ಮಾಡ್ತಕ್ಕಂಥ ವಸ್ತು ಯಾವ್ದಾದ್ರು ನಮ್ಮ ಕೈಲಿದೆ ಅಂದರೆ ಅದು ಚಾಕು ಹಾಗಾಗಿ ಇದನ್ನು ಒಳ್ಳೇದಕ್ಕೆ ಮಾತ್ರ ಬಳಸೋದು ತುಂಬ ಒಳ್ಳೇದು ಇಷ್ಟನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು